ಶಿವಮೊಗ್ಗ ಜಿಲ್ಲೆಯಲ್ಲಿ ಬರತಕ್ಕಂತಹ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಅಥವಾ ಪ್ರವಾಸಿಗರ ಪ್ರಸಿದ್ದವಾದ ತಾಣ ಅಂತ ಹೇಳೋದಾದ್ರೆ ತುಂಬ ಸ್ಥಳಗಳಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ್ದು ಯಾವ್ದು ಅಂತ ಹೇಳಿ ನೋಡೋದಾದ್ರೆ ಜೋಗ ಜಲಪಾತ ಇರ್ಬೋದು ಕೊಡಚಾದ್ರಿ ಇರ್ಬೋದು ವರದಳ್ಳಿ ಇರ್ಬೋದು ಸಿಗಂದೂರು ಇರ್ಬೋದು ಈ ಥರ ಹಲವಾರು ಕವಳೆ ದುರ್ಗ ಕೋಟೆ ಇರ್ಬೋದು ನೈಟ್ ಲೈಫ್ ಇರ್ಬೋದು ಈ ಥರ ಹಲವಾರು ಕೋಟೆಗಳು ಸ್ಥಳಗಳೆಲ್ಲ ಇದೆ ಇದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಮೊದಲನೇದು ಜೋಗ ಜಲಪಾತ ಈ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರತಕ್ಕಂತಹ ಸಿದ್ಧಾಪುರದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ದೂರದಲ್ಲಿದೆ ಈ ಜೋಗ ಜಲಪಾತವನ್ನು ನೋಡಲಿಕ್ಕೋಸ್ಕರನೇ ಹಲವಾರು ಕಡೆಯಿಂದ ಹಲವಾರು ಜನರು ಹಲವಾರು ಪ್ರ ಪ್ರವಾಸಿಗರು ಬರ್ತಾರೆ ಈ ಜೋಗ ಜಲಪಾತದಿಂದಾನೇ ನಮ್ಮ ವಿದ್ಯುತ್ ತಯಾರಿ ಆಗುತ್ತೆ ಅಂತ ಹೇಳ್ಬೋದು ಜೋಗ ಜಲಪಾತದಲ್ಲಿ ಜಲವ ಜಲಪಾತವನ್ನು ನೋಡಲಿಕ್ಕೆ ಒಂದು ಆನಂದವಾಗಿರತ್ತೆ ಮತ್ತು ಈ ಜೋಗ ಜಲಪಾತ ವನ್ನು ನೋಡಲಿಕ್ಕೆ ಹಲವಾರು ಜನರು ಬರ್ತಾರೆ ಈ ಮುಂ ಇದನ್ನು ಇದರಿಂದ ನಾವು ಕ ವಿದ್ಯಾ ವಿದ್ಯುತ್ತನ್ನು ಕೂಡ ಪಡ್ಕೊಬೌದಾಗಿದೆ ಈ ಜೋಗ ಜಲಪಾತದಿಂದಾನೇ ನಮ್ಮ ಶರಾವತಿ ನದಿ ಕೂಡ ಹರಿಯತ್ತೆ ಅಂತ ಹೇಳ್ಬೋದು ಈ ಜೋಗ ಜಲಪಾತದಲ್ಲಿ ಪ್ರವೇಶ ಶುಲ್ಕ ಇರತ್ತೆ ಹಾಗೆ ಈವಾಗ ಇನ್ನೊಂದು ಸ್ಥಳವನ್ನು ನೋಡೋದಾದ್ರೆ ಎರಡನೇದಾಗಿ ವರದಹಳ್ಳಿ ವರದಹಳ್ಳಿ ಸಾಗರ ತಾಲೂಕಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರವೇಶ ಶುಲ್ಕ ಅಂತ ಏನಿಲ್ಲ ಯಾರೇ ಭಕ್ತಾದಿಗಳು ಬಂದರೂ ಅವರಿಗೆ ಭೋಜನವನ್ನು ಚೆನ್ನಾಗಿ ಮಾಡಿ ಬಡಿಸಿಯೆಲ್ಲ ಕಳ್ಸ್ತಾರೆ ಇಲ್ಲಿ ಶ್ರೀ ಶ್ರೀಧರ ಆಶ್ರಮ ಇದೆ ಶ್ರೀಧರ ಆಶ್ರಮಕ್ಕೆ ಹೋಗಬೇಕಂತ ಹೇಳಿದ್ರೆ ಶ್ರೀಧರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕುಅಂತ ಹೇಳಿದ್ರೆ ಮೆಟ್ಲೆಲ್ಲ ಹತ್ಕೊಂಡು ಹೋಗಬೇಕಾಗತ್ತೆ ಇನ್ನೂ ಮೇಲೆ ಹತ್ಕೊಂಡು ಹೋದರೆ ನಾವು ಶ್ರೀರಿ ಶ್ರೀಧರ ಸ್ವಾಮಿ ಅವರು ತಪಸ್ಸು ಮಾಡ್ತಿರ್ತಕ್ಕಂಥ ಜಾಗವನ್ನು ನೋಡ್ಬೋದು ಮತ್ತು ಆ ಜಾಗದಿಂದ ನಾವು ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಡೀ ನಮ್ಮ ಸಾಗರ ಕಾಣತ್ತೆ ಅಂತಾನೂ ಕೂಡ ಹೇಳ್ಬೋದು ಇಲ್ಲಿ ಇದು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಕೋತಿಗಳು ಪ್ರಾಣಿಗಳು ಎಲ್ಲ ತುಂಬ ಇರ್ತವೆ ಇದು ಒಂಥರ ಕಾಡಿನ ಥರ ಇದೆ ಈ ಸ್ಥಳ ಈವಾಗ ಮೂರನೇದಾಗಿ ಹೇಳೋದಾದ್ರೆ ಕೊಡಚಾದ್ರಿ ಕೊಡಚಾದ್ರಿ ಶಿವಮೊಗ್ಗದಿಂದ ಎಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಕೊಡಚಾದ್ರಿ ಯಾಕೆ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸೂರ್ಯ ಉದಯಕ್ಕೆ ಇದು ತುಂಬ ವಿಶೇಷವಾಗಿರುತ್ತೆ ಕೊಡಚಾದ್ರಿಯಲ್ಲಿ ಮಾರಿಕಾಂಬಾ ದೇವಸ್ಥಾನ ಇದೆ ಮತ್ತು ಇದು ತುಂಬ ಪ್ರಸಿದ್ದವಾಗಿರ್ತಕ್ಕಂಥ ದೇವಸ್ಥಾನ ಇದೆ ಕೊಡಚಾದ್ರಿಯನ್ನು ನೋಡೋದಕ್ಕೆ ತುಂಬ ಜನ ಬರ್ತಾರೆ ಇದು ಹತ್ತನೇ ಭಾರತದಲ್ಲಿರ್ತಕ್ಕಂಥ ಹತ್ತನೇ ಉದ್ದವಾದ ಶಿಖರ ಅಂತಾನೂ ಹೇಳ್ತಾರೆ ಈ ಕೊಡಚಾದ್ರಿಯನ್ನು ನೋಡಲಿಕ್ಕೆ ಬಂದಂಥ ಜನರಿಗೆ ಪ್ರವೇಶ ಶುಲ್ಕ ಇರತ್ತೆ ಎಷ್ಟು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಎರ ಎರಡು ಸಾವಿರದ ಆರುನೂರು ರೂಪಾಯಿಯಂತೆ ಪ್ರವೇಶ ಶುಲ್ಕ ಇರುತ್ತೆ ಇನ್ನು ನಾಲ್ಕನೇ ಸ್ಥಳ ಹೇಳೋದಾದ್ರೆ ಸಿಗಂದೂರು ಸಿಗಂದೂರ ಸಿಗಂದೂರು ಸಾಗರದಿಂದ ಸ್ವಲ್ಪವೇ ಸ್ವಲ್ಪ ದೂರದಲ್ಲಿದೆ ಸಿಗಂದೂರಿಗೆ ಹೋಗಬೇಕಂತ ಹೇಳಿದ್ರೆ ನಾವು ಲಾಂಚ್ನ ದಾಟಿ ಸಿಗಂದೂರಿಗೆ ಹೋಗಬೇಕಾಗತ್ತೆ ಅಲ್ಲಿಂದ ನಾವು ವಾಹನವನ್ನು ಮಾಡಿಕೊಂಡು ಬೇರೆ ಸಿಗ ಸಿಗಂದೂರು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಸಿಗಂದೂರಿನಲ್ಲಿ ಚೌಡೇಶ್ವರಿ ದೇವಿ ನೆಲೆಸಿದ್ದಾರೆ ಇಲ್ಲಿ ಯಾವುದೇ ರೀತಿಯಂತಂತಹ ಪ್ರವೇಶ ಶುಲ್ಕ ಇಲ್ಲ ಇಲ್ಲೇ ಹೋಗಿ ಉಚಿತವಾಗೇ ನಾವು ಕೂಡ ನಾವು ಹೋಗಬಹುದು ಮತ್ತು ಇಲ್ಲಿ ಚೌಡೀ ಚೌ ಚೌಡೇಶ್ವರಿ ಇದ್ದಾರೆ ಮತ್ತೆ ಇಲ್ಲಿ ಭೋಜನ ಎಲ್ಲ ಸಿಗತ್ತೆ ಇಲ್ಲಿಂದ ಲಾಂಚಿಂದ ಹೋಗಬೇಕು ಅಂತ ಹೇಳಿದ್ರೆ ಸ್ವಲ್ಪೇ ಸ್ವಲ್ಪ ದೂರ ಏನು ಜಾಸ್ತಿ ದೂರ ಆಗಲ್ಲ ವಾಹನವನ್ನು ಹತ್ಕೊಂಡು ಹೋದರೆ ಈ ಲಾಂಚ್ ದಾಟೇ ಹೋಗ್ಬೇಕಾಗತ್ತೆ ಆದರೆ ಇವಿಷ್ಟು ನಮ್ಮ ಶಿವಮೊಗ್ಗದಲ್ಲಿ ಬರತಕ್ಕಂತಹ ಸ್ಥಳಗಳಾಯಿತು ಇದರಲ್ಲಿ ನಾವು ನೈಟ್ ಲೈಫು ಕವಳೆ ದುರ್ಗಾ ಈ ಥರ ಕೋಟೆಗಳನ್ನ ನೋಡಿಲ್ಲ ಈವಾಗ ಸದ್ಯಕ್ಕೆ ನೋಡಿರೋದು ಯಾವ್ದಂತ ಹೇಳಿದ್ರೆ ಶಿವಮೊಗ್ಗ ಸಿಗಂದೂರು ಸಿಗಂದೂರು ಮತ್ತು ವರದಹಳ್ಳಿ ಮತ್ತು